ಸಮಯ ಅಭಾವ ಇದ್ದಾಗ ನನಗೆ ಯಾವಾಗಲು ಸಮಯ ಅಭಾವ ಅಂತೆಯೇ ಅನಿಸ್ತಿರುತ್ತೆ ನನಗೆ ಮನೇಲಿದ್ರೆ ಸಲ್ಪ ಫ್ರೀಯಂತ ಅನಿಸ್ತಿರುತ್ತೆ ಆದರೆ ಕಾಲೇಜಿಗೆ ಬರ್ತೀನಿ ಅಂದಾಗಾದ್ರೆ ನನಗೆ ನಿಜವಾಗ್ಲು ಟೈಮಿರೋದಿಲ್ಲ ಸಮಯ ಅಭಾವವೇ ನಾನು ಏನಾದ್ರು ಮಾಡ್ತೀನಿ ಅನ್ನದಾದ್ರೆ ಅಡುಗೆ ಹೀಗೆ ಊಟಕ್ಕೆ ಅಂತ ಅನ್ನೋದಾದ್ರೆ ತಿಳಿ ಸಾಂಬಾರು ಅನ್ನ ಮಾಡಿಬಿಡ್ತೀನಿ ತಿಂಡಿಗೆ ಅನ್ನೋದಾದರೆ ಚಪಾತಿ ಚಪಾತಿ ಮಾಡಿಬಿಡ್ತೀನಿ ತುಂಬ ಈಸಿ ಅದುಬಿಟ್ರೆ ಚಿತ್ರಾನ್ನ ಮಾಡ್ತಿರ್ತೀನಿ ಇನ್ನು ತುಂಬ ಥರ ಅಡುಗೆ ಮಾಡ್ತಿರ್ತೀನಿ ಆದರೆ ಸಮಯ ಅಭಾವ ಇದ್ದಾಗ ಅಂತ ಅನ್ನೋದಾದರೆ ಇದನ್ನು ಮಾಡೋದು ತುಂಬ ಈಸಿ ಅದುಬಿಟ್ರೆ ದೋಸೆ ಹಿಟ್ಟಂತೂ ಯಾವಾಗಲೂ ಇರು ಇರತ್ತೆ ಇವಾಗಂತೂ ತಂಗ್ಳು ಪೆಟ್ಟಿಗೆಯಂತ ಒಂದು ಇದೆಯಲ್ಲ ರೆಫ್ರಿಜರೇಟರ್ ಅದ್ರಲ್ಲಿ ಇಟ್ಟಿರ್ತೀವಿ ಹಾಗಾಗಿ ಅದನ್ನು ಮಾಡೋದು ಸುಲಭವೆ ಚಪಾತಿ ಚಟ್ನಿ ಈ ಥರ ದೋಸೆ ಈ ಥರ ಎಲ್ಲ ತಿಂಡಿಗಳನ್ನ ಮಾಡಬೌದು ಸಮಯ ಅಭಾವ ಇರೋದ್ರಿಂದ ಇವಾಗ ಕಾಲವೇ ಹಾಗಾಗಿಬಿಟ್ಟಿದೆ ಎಲ್ಲರಿಗು ಎಲ್ಲದಕ್ಕು ಸಮಯ ಅಭಾವವೇ ಹಾಗಾಗಿ ಎಲ್ಲ ಥರದ್ದು ನಾವು ಹೊಂದಿಕೊಬೇಕು ಥ್ಯಾಂಕ್ ಯು